ಹಲೋ ನಮಸ್ಕಾರ ಹೂವಿಂದು ಡೆಕೋರೇಷನ್ ಮಾಡೋವ್ರಾ ನಮ್ಮ ನನ್ನ ಹೆಸ್ರು ನಿರ್ಮಲ ಈರಪ್ಪ ಅಂತ ನಿಮ್ಮ ಹ್ಞೂ ಹೂವಿನ ಮಾಲೆ ಅಲ್ಲ ನಿಮ್ದು ಹಾಂ ನಮ್ಮ ಮನೇಲಿ ಫಂಕ್ಷನ್ ಇತ್ತು ಮದುವೆ ಫಂಕ್ಷನ್ ಅದಕ್ಕೆ ನಮ್ಗೆ ಡೆಕೋರೇಷನ್ ಮಾಡೋಕ್ಕೆ ಹೂ ಬೇಕಾಗಿತ್ತು ಹಾಂ

ಅಮೌಂಟಿನ ಹೂವು ಅನ್ನೋದ್ಕಿಂತ ಅಮೌಂಟ್ ಎಷ್ಟು ಆದರೂ ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ಯಾವ ಥರ ಮೊಳದ ಗಟ್ಟಲೆ ಸಿಗುತ್ತಾ ಏನು ಬುಟ್ಟಿ ಬುಟ್ಟಿ ಗಟ್ಟಲೆ ಸಿಗುತ್ತಾ

ಹ್ಞೂ ಹ್ಞೂ

ಹಾಂ ಹಾಂ ಹಾಂ ಮಲ್ಲಿಗೆ ಹೂವು ಹಲೋ ಮೇಡಮ್ ಮಲ್ಲಿಗೆ ಹೂವು ಒಂದು ಹತ್ತು ಕೆ ಜಿ ಕೊಡಿ ಆಮೇಲೆ ಅದು ನಂತರ ಸಹ ಹಾಂ ಮಾಡಿಕೊಳ್ಳಿ ಹತ್ತು ಕೆ ಜಿ ಕೊಡಿ ಮಲ್ಲಿಗೆ ಹೂವು ಆಮೇಲೆ ಇವೂ ಚೆಂಡು ಹೂವು ಅಂತಾರಲ್ಲ ಹೂವು ಒಂದು ಹತ್ತು ಕೆ ಜಿ ಕೊಡಿ ಆಮೇಲೆ ಆರು ಕೆ ಜಿ ಇವು ಕನಕಾಂಬ್ರ ಹೂವು ಕೊಡಿ ಹಾಂ ಆಮೇಲೆ ಮತ್ತು ಯಾವು ಇದ್ದಾವೆ ಸಂಪಿಗೆ ಹಾಂ ಒಂದು ಹಾಂ ಮದು ಮಕ್ಕಳಿಗೆ ಹೂವಿನ ಹಾರ ಮಾಡ್ಕೊಡ್ತೀರಾ ಎರಡು ಹಾಂ ಅದರಲ್ಲಿ ಇದು ಸುಗಂಧ ಸುಗಂಧ ರಾಜ ಹೂವು ಬಂದು ಬರುತ್ತಲ್ಲ ಅದನ್ನ ಸೇರ್ಪಡೆ ಮಾಡ್ಬೇಕು ರೀ ಹಾಂ ಓಕೆ ಟೋಟಲ್ ಎಷ್ಟು ಆಯಿತು ಕಡಿಮೆ ಆಗಲ್ವ ಇವರೇ ಇಷ್ಟೆಲ್ಲ ಹೇಳಿದ್ದೀವಿ ಎಷ್ಟು ತ್ರೀ ಮೂರು ಸಾವಿರ್ದ ಎರಡು ನೂರ ಹಾಂ ಓಕೆ ಮಾಡ್ತೀವಿ ಫೋನ್ ಪೇ ಮಾಡೋದ ಏನು ಕ್ಯಾಶ್ ಮಾಡೋಣ ಹಾಂ ಹಾಂ ಹ್ಞೂ ಹಾಂ ಓಕೆ ಹಾಂ ಓಕೆ ಮೇಡಮ್ ಹಾಂ ಆಯಿತು ಮೇಡಮ್ ಹಾಂ ಮಾಡ್ತೀವಿ ಮೇಡಮ್ ಮತ್ತು ಮುಂದಿಂದು ಒಂದು ಫಂಕ್ಷನ್ ಇದೆ ನಮ್ಮ ರಿಲೇಟಿವ್ಸ್ ನಮ್ಮ ಅಣ್ಣನ ಮದುವೆ ಇದೆ ಅವಾಗ ಬೇಕಾದರೆ ಕಾಲ್ ಮಾಡ್ತೀವಿ ನಿಮ್ಮ ಮಾಹಿತಿ ತಿಳಿಸಿದ್ಕೆ ತ್ಯಾಂಕ್ ಯು ಮೇಡಮ್ ಹ್ಞೂ ಕಳ್ಸ್ತೀರ ಅಲ್ಲ ಹ್ಞೂ ಓಕೆ ಬಾಯ್